ನನಗೆ ಕಿಚನ್ ಅಂದರೆ ತುಂಬ ಇಷ್ಟ ಕಿಚನ್ ನನಗೆ ಚೆನ್ನಾಗ್ ಇಟ್ಕೊಳ್ಬೇಕು ಅನ್ನೋದು ನನಗ್ ತುಂಬ ಇಷ್ಟ ನಾನು ದಿನ ನಮ್ಮ ಅಕ್ಕನಹತ್ರ ತುಂಬಾ ಶೇರ್ ಮಾಡ್ಕೊಳ್ತೀನಿ ಅಕ್ಕ ಅಮ್ಮ ನನ್ನ ಫ್ರೆಂಡ್ಸು ಎಲ್ಲ ನಮ್ಮ ಫ್ರೆಂಡ್ಸ್ ನನ್ನ ಕ್ಲೋಸ್ ಫ್ರೆಂಡು ಒಬ್ಬಳು ತುಂಬಾ ಇದಾಳೆ ಅವ್ರಹತ್ರ ತುಂಬಾ ಶೇರ್ ಮಾಡಿಕೊಳ್ತೀನಿ ಆಮೇಲೆ ಅಕ್ಕ ಅಕ್ಕನ ಜೊತೆ ಇವಾಗ ನಾನು ಏನಾದರು ಮಾತಾಡಬೇಕು ಅಂತಂದರೆ ನಾನು ಅಡುಗೆ ಮನೇಲೆ ನನ್ನ ಫೀಲಿಂಗ್ಸನ್ನೆಲ್ಲ ನಾ ಶೇರ್ ಮಾಡಿಕೊಳೋದು ಅಕ್ಕ ಇದಕ್ಕೆ ಇದಕ್ಕೇ ಹಾಕಿದ್ರೆ ಹೆಂಗಾಗುತ್ತೆ ಇದುನಾಕಿದರೆ ಹೆಂಗಾಗುತ್ತೆ ಹ್ಞೂ ಅಕ್ಕ ಇದು ನಾನೀವಾಗ ಏನಾದರು ಒಂದು ಮಾಡ್ತಿದ್ರೆ ಹೆಂಗೆ ಹೌದ ನನ್ನ ಭಾವನೆಗಳಾಗ್ಲಿ ನನ್ನ ಕಷ್ಟಗಳಾಗಲಿ ಎಲ್ಲದನ್ನ ನಾನು ನಮ್ಮ ಅಕ್ಕನಹತ್ರ ನಾನು ಶೇರ್ ಮಾಡಿಕೊಳೋದು ಇನ್ನು ಅಕ್ಕನಿಗಿಂತ ಈಗ ಅಕ್ಕ ಎಲ್ಲಾದರು ಜಾಬ್ಗೋಗ್ತಿರ್ತಾರೆ ಇದು ಮಾಡ್ತಿರ್ತಾರೆ ಹಾಗಾಗಿ ಇನ್ನು ಮತ್ತು ನಾನು ನನ್ನ ಕಿಚನಲ್ಲಿ ನಾನು ಶೇರ್ ಮಾಡಿಕೊಳೋದು ಅಂತಂದರೆ ನನ್ನ ಫ್ರೆಂಡ್ ಅವ್ಳಹತ್ರ ತುಂಬಾ ಭಾವನೆಗಳನ್ನ ನಾನು ಶೇರ್ ಮಾಡಿಕೊಳ್ತೀನಿ ಕಿಚ ಇದನ್ ಹಾಕಿದ್ರೆ ಹೆಂಗಾಗುತ್ತೆ ಹೇಗೆ ಮಾಡ್ತಿರಿ ಅಂತ ನಾನು ಇದು ಮಾಡಿಕೊಳ್ತಿದೀನಿ ಆಮೇಲೆ ಬಾ ಏನು ಅಂದರೆ ಭಾವನೆಗಳನ್ನ ನಾನು ಇಲ್ಲಿ ಈಗ ಮನೇಲಿ ತುಂಬ ಜನ ಇದ್ದಾರೆ ಹಾಗಾಗಿ ನಾನು ಕಿಚನ್ನಲ್ಲಿ ನಾನ್ ಎನಿ ಒನ್ ಏನೆ ನನ್ನ ಭಾವನೆಗಳಾಗ್ಲಿ ಶೇರಾಗಲಿ ಒಂದು ಸಾಂಗಿನ ಮುಖಾಂತ್ರ ಸಮೇತ ನನ್ನ ಭಾವನೆಗಳನ್ನ ನಾನು ನನ್ನ ಫುಲ್ ನನ್ನ ಕಿಚನಲ್ಲೇ ನಾನು ಶೇರ್ ಮಾಡ್ಕೋಳ್ತಿದೀನಿ ಹ್ಞೂ ಆಮೇಲೆ ನನಗೀಗ ಏನೆ ಆಗಲಿ ಒಂದು ಕಪ್ಪಿದ್ರು ಹಿಂಗಿಟ್ಕೊಂಡು ಈ ಕಪ್ಪಲ್ಲಿ ನಾನು ನನ್ನ ಭಾವನೆಗಳನ್ನು ಶೇರ್ ಮಾಡಿಕೊಳ್ತೀನಿ ಹಾಗೆ ಭಾವನೆಗಳನ್ ಹೇಳ್ಕೊಳಕ್ಕೆ ಜ ಅಕ್ಕ ತಂಗಿರಿದ್ರೇನು ಏನಿದ್ರು ನನ್ನ ಪಾಡಿಗೆ ನಾನೊಬ್ಳೆನು ಆದ್ರು ಮಾತಾಡ್ತಿನಿ ಆ ಥರ ತುಂಬಾ ಖುಷಿ ಆಗುತ್ತೆ ಭಾವನೆಗಳಲ್ಲಿ ಅಕ್ಕ ಅಕ್ಕನೇ ಆಗಲಿ ತಂಗಿ ಎಲ್ಲರನ್ನು ನಂಗೆ ಕಿಚನ್ನಲ್ಲಿ ನನಗೆ ಹೇಳ್ಕೊಳಕ್ಕೆ ಅಸಾಧ್ಯವಾದಷ್ಟು ನನ್ನ ಭಾವನೆಗಳನ್ನ ನಾನು ನನ್ನ ಕಿಚನಲ್ಲೆ ನಾ ಇಟ್ಟಿರೊದು ಹಾಗಾಗಿ ಕಿಚನ್ ಅಂದರೆ ತುಂಬ ತುಂಬಾ ಇಷ್ಟ ಎ ನಾನು ಎಲ್ಲ ನನ್ನ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೊದೆ ಇಲ್ಲ ಇರ್ತಿನಿ ಬರ್ತಿನಿ ಕಿಚನಲ್ಲಿ ಈ ಥರ ಇದು ಮಾಡ್ತಿನಿ ಮತ್ತು ಅಮ್ಮಂಗೆ ಕಾಲ್ ಮಾಡ್ತಿನಿ ಅಮ್ಮಂಗೆ ಈಗ ಅಮ್ಮ ನನಗೆ ಇತ್ತು ಏನು ಹಿಂಗೆ ಇವತ್ತಿದು ಮಾಡ್ತಿದೀನಿ ಅಮ್ಮ ನಾನು ಹೇಗ್ ಮಾಡೊದಮ್ಮ ಇನ್ ಈ ಯಾ ಈಗ ಅಡುಗೆ ಹಿಂಗೆ ಯಾವ್ದು ಯಾವುದನ್ನೆ ವೆರೈಟಿ ಏನಾಕ್ಬೇಕು ಹೆಂಗೆ ಹಿಂಗೆ ಮಾತಾಡ್ತ ಮಾತಾಡ್ತ ನನ್ನ ಭಾವನೆಗಳು ನಿವೇಗಿದೀರ ನಾನೆಗಿದೀನಿ ಅಂತ ತುಂಬ ಖುಷಿಯಾಗಿ ಇದು ಮಾಡಿಕೊಳ್ತಿನಿ ಹಾಗಾಗಿ ನನ್ನ ಭಾವನೆಗಳನ್ನ ನಾನು ಈ ರೂಪ ಮಾಡಿಕೊಳ್ತಿನಿ